ನನಗೆ ತುಂಬಾ ಇಷ್ಟ ಆಗೋ ಅಡಿಗೆ ಅಂದ್ರೆ ದಾವಣಗೆರೆ ಸೈಡಿನ ರಾಗಿ ಮುದ್ದೆ ರಾಗಿ ಮುದ್ದೆ ನಂಗೆ ಭಾಳ ಇಷ್ಟ ಅದನ್ನ ನಾ ಛಂದಾಗಿ ಮಾಡ್ತೀನಿ ಅದನ್ನ ಹೆಂಗೆಂಗೆ ಮಾಡ್ತೀನಿ ಗೊತ್ತೇನ ಡೇಲಿ ರಾಗಿ ಮುದ್ದೆ ಮಾಡಲ್ಲ ಆದ್ರೆ ಅಲ್ಲಿ ದಾವಣಗೆರೆಯಾಗ ಭಾಳ ನೈಟ ಮುದ್ದಿ ತಿಂತಿದ್ರ ಅಲ್ಲಿ ಹೆಂಗೆ ಮಾಡ್ತರ್ ಗೊತ್ತೇನ ಫಸ್ಟ ಹಿಟ್ಟು ಹಾಕ್ತಾರೆ ನೀರು ಹಸಿ ಇದ್ರೊಳಗೆ ಹಿಟ್ಟು ಹಾಕಿ ಅದನ್ನ ಕಲಿಸಿ ಅದ್ರೊಳಗ ಉಪ್ಪು ಹಾಕಿ ಒಂಚೂರು ಎಣ್ಣೆ ಹಾಕಿ ಕುದಿಯಕ್ಕಿಡ್ತಾರೆ ಕುದಿಯಕ್ಕೆ ಇಟ್ಟು ನೀಟಾಗಿ ಕುದಿಸ್ತಾರ ಕುದಿಸಿ ಅದನ್ನ ಚೆನ್ನಾಗಿ ಮಾಡ್ತಾರ ಮಳಿಸಿ ಆಮೇಲೆ ಮತ್ತು ಅದಕ್ಕಷ್ಟು ಹಿಟ್ಟು ಬೇಕು ನೋಡು ಒಷ್ಟು ಹಾಕಿ ಅದನ್ನ ಛಂದಾಗಿ ಮಾಡಿ ಒಂಚೂರು ಮಳ್ಳಾಕೆ ಬಿಡ್ತಾರೆ ಮಳ್ಳಾಕೆ ಬಿಟ್ಟಿಂದ ಅದಕ್ಕೆ ಉಂಡೆ ಕಟ್ತಾರೆ ಉಂಡೆ ಕಟ್ಟಿ ಅದ್ರ ಜೊತೆಗೆ ಬಸ್ಸಾರು ಸೊಪ್ಪು ಸಾರು ಮಸ್ತ್ ಮಾಡ್ಕೊಂಡು ತಿಂದ್ರೆ ನಾಟಿ ಕೋಳಿ ಸಾಂಬರು ಅಂತು ತಿಂದ್ರಂತು ಭಾರಿ ಚಂದ ಇರ್ತೈತೆ ಲೇ ಅಯ್ಯೋ ಹೇಳಕ್ಕೆ ಬಾಯಾಗಿ ನೀರುರ್ತಿದುನು ರಾಗಿ ದೋಸೆನೂ ಭಾಳ ಚಂದ ಇರ್ತೈತೆ ಲೇ ಅಲ್ಲೇ ಅದು ಸ್ಪೆಷಲ್ ನೋಡಲೇ ದಾವಣಗೆರೆಯಿಂದ ಬೆಣ್ಣೆದೋಸೆನ ಎಷ್ಟು ಚಂದ ಮಾಡ್ತಿನ್ಲೇ ನಾನು ಅದು ಇಷ್ಟ ನೋಡಿ ನಂಗೆ ಬೆಣ್ಣೆದೋಸೆನೂ ಭಾಳ ಇಷ್ಟ ದೋಸೆ ಒಳಗೆ ಮಸಾಲ ದೋಸೆ ಎಗ್ ದೋಸಾ ಬೆಣ್ಣೆ ದೋಸೆ ವೆರೈಟಿ ಮಾಡ್ಕೊಂಡು ಮಗಗೆ ತಿನ್ನಸ್ತೀನಿ ಅಷ್ಟು ಛಲೋ ಇರ್ತೈತ್ರಿ ಅದ ಏ ದೋಸೆ ರಾಗಿ ದೋಸೆ ಮಸಾಲ ದೋಸೆ ಎಲ್ಲ ಛಲೋ ಇರ್ತೈತ್ರಿ ಮತ್ತು ನನಗೆ ಯಾವುದು ಇಷ್ಟ ಅಂದ್ರೆ ನನಗೆ ದೋಸೆ ಪಡ್ಡು ಇಡ್ಲಿ ಅಂದ್ರೆ ಭಾಳ ಇಷ್ಟ ರೀ ಇಡ್ಲಿ ಒಳಗೆ ನನಗೆ ವೆರೈಟಿ ಸಾಂಬರ್ ಮಾಡ್ಕೊತಿನ್ರೀ ಅದು ಆ ಸಾಂಬರ್ ಒಳ್ಗೂ ಒಂದ್ಸತ ಕಾಯಿ ರುಬ್ಬಿ ಹಾಕಿ ಮಾಡ್ಕೊತಿನಿ ಆಮೇಲೆ ವೆಜಿಟೇಬಲ್ ಸಾಂಬರ್ ಮಾಡ್ಕೊತಿನಿ ಆಮೇಲೆ ಸೊಪ್ಪಿನ ಸಾರು ಮಾಡ್ಕೊತೀನಿ ಮುದ್ದೆ ಒಳಗೆ ಹೆಂಗೆ ಮಾಡಿರ್ತೀನಿ ನೋಡಿ ಹಂಗೆ ಇಡ್ಲಿಗು ವೆರೈಟಿ ವೆರೈಟಿ ಸಾಂಬರ್ ಮಾಡ್ಕೊತಿನ್ರೀ ಆಮೇಲೆ ನನಗೆ ರೊಟ್ಟಿ ಕಾಳು ಪಲ್ಯೆ ಸೊಪ್ಪಿನ ಪಲ್ಯೆ ಅಂದ್ರ ಭಾಳ ಇಷ್ಟ ನಮ್ಮನೆ ಒಳಗೆ ಎಲ್ಲಾರ್ಗೂ ಅದನ್ನು ಚಂದ ಮಾಡ್ತೀವಿ ನಾವು ಮಾಡಿ ಅದ್ರೊಳಗೆ ನಮ್ಮನಿಯವ್ರ್ಗೆ ಖಾರದ್ದು ಇಷ್ಟ ನಮಗೆ ಮಗನಿಗೆ ಸಪ್ಪೆ ಇಷ್ಟ ನಮ್ಮ ಅತ್ತಿಯವ್ರ್ಗೂ ಎರಡು ನೆಡಿತದ ಮಾಡ್ರ್ತಿನಂದ್ರು ಎರಡು ಕೂಡೆ ಎಲ್ಲಾ ಮಾಡಿ ಯಾವ ರೀತಿ ಅದನ್ನ ಮಾಡಿ ಊಟ ಮಾಡ್ತೀವಿ ಆಮೇಲೆ ನನಗೆ ಏನು ಇಷ್ಟ ಅಂದ್ರೆ ನನಗೆ ನೀರು ದೋಸೆ ಇಷ್ಟ ನೀರು ದೋಸೆ ಅಂತು ಮಸ್ತ್ ಬರ್ತಾವ ರೀ ನನಗೆ ಭಾಳ ಚಂದ ಇರ್ತೈತ್ರಿ ನೀರು ದೋಸೆ ಆಮೇಲೆ ಅದು ಹೋತಾ ಗಿರ್ಮಿಟ್ಟಿ ಬದ್ನಿಕಾಯಿ ಬಜಿ ಅಂತೂ ಭಾಳ ಇಷ್ಟ ರೀ ನಂಗೆ ಅವ್ನ ಹೆಂಗೆ ಮಾಡ್ತೀನಿ ಗೊತ್ತೇನ್ರಿ ನಾನು ಬಜ್ಜಿ ಗಿರ್ಮಿಟಿ ಬಜ್ಜಿ ಮಾಡ್ತೀನಿ ಮಿರ್ಚಿ ಬಜ್ಜಿ ಮಾಡ್ಕೊತೀನಿ ಆನಿಯನ್ ಪಕೋಡ ಮಾಡ್ಕೊತೀನಿ ಎಲ್ಲಾ ಮಾಡ್ಕೊಂಡಿರ್ತೀನಿ ಅದ್ರೊಳಗೆ ಮಿರ್ಚಿ ಬಜ್ಜಿ ಅಂತು ಭಾಳ ಇಷ್ಟ ಅದ್ರೊಳಗೆ ಬದ್ನಿಕಾಯಿ ಬಜ್ಜಿ ಆಲೂ ಬೋಂಡ ಅದನ್ನೂ ಮಾಡ್ತೀನಿ ಸೂಪ್ ಅಂತು ಭಾಳ ಇಷ್ಟ ರೀ ನನಗೆ ಸೂಪ್ ಅಂತು ಮನೆ ಒಳಗೆ ರಗಡ್ ಸೂಪ್ ಮಾಡ್ಕೊಂಡು ಕುಡಿತಿವ್ರೀ ನಾವು ಆಮೇಲೆ ಇವತ್ ಎಲ್ಲಾನು ಇಷ್ಟಾನ ಬಿಡ್ರೀ ಚಪಾತಿ ರೋಲ್ ಚಪಾತಿ ಪನ್ನೀರ ಬಟ್ರ್ ಮಸಾಲೆ ಬಾತ್ ರೈಸ್ ಬಾತ್ ಅಂತು ಹೇಳ್ತಿನಲ್ಲ ರೀ ನನಗೆ ಅಗ್ದಿ ಫೇವ್ರೆಟ್ ನೋಡ್ರಿ ವೆರೈಟಿ ರೈಸ್ ಬಾತು ಮಾಡ್ಕೊತೀನಿ ನಾನಂತು ನಾನು ಪೊಂಗಲ್ಲ ಖಾರದ ಪೊಂಗಲ್ಲ ಸಿಹಿ ಪೊಂಗಲ್ಲ ಬಿಸಿಬೇಳೆಬಾತು ಆಮೇಲೆ ಲೆಮನ್ ರೈಸ ಚಿತ್ರಾನ್ನ ಪುಳಿಯೋಗರೆ ಕ ಆಮೇಲೆ ವಾಂಗೀಬಾತು ಇವೆಲ್ಲ ನನ್ನ ಫೇವ್ರೇಟ್ ನೋಡ್ರಿ ರೈಸ್ ಐಟಮ್ ನನ್ಗೆ ಅನ್ನ ಸಾಂಬರ್ ವಾರಕ್ಕೆ ಒಂದು ಸತೆ ಊಟ ಮಾಡಿದ್ರೆ ಉಳ್ದಿದ್ದ ಎಲ್ಲಾನು ರೈಸ್ ಐಟಮ್ಸಾ ಇರ್ತೈತಿ ರೀ ನಂಗೆ ಒನ್ ಡೇ ಒನ್ ಡೇ ಒಳಗೆ ಒನ್ ಟೈಮ್ ನನಗೆ ರೈಸ್ ಐಟಮ್ಸ್ ಬೇಕೇ ಬೇಕ್ರೀ ಭಾಳ ಛಲೋ ಅನಸ್ತೈತ್ರಿ ನನಗೆ ಅಯ್ಯೋ ಬಿಡ್ರೀ ನಾನು ಆರಾಮ್ ಊಟ ಮಾಡಿ ಆಮೇಲೆ ನಾ ಮಾಡುದು ಅತಿ ಯಾವ್ದು ಇಷ್ಟ ಅಂದ್ರೆ ನಮ್ಮನಿಯವರಿಗೆ ಎಗ್ ಸಾಂಬರು ಎಗ್ ಸಾಂಬರು ಅದು ಭಾಳ ಇಷ್ಟ ರೀ ಯಾಕಂದ್ರೆ ಗ ನಾನು ಬೇರೆ ಟೈಪ್ ಮಾಡ್ಕೊಂತೀನಿ ಎಗ್ ಕೈಮಾ ಟೈಪ್ ಮಾಡ್ಕೊಂಡಿರ್ತೀನಿ ಎಗ್ ಗ್ರೇವಿ ಮಾಡ್ಕೊಂತಿನಿ ಆಮೇಲೆ ಎಗ್ ಎಲ್ಲ ಒಟ್ಟು ವೆರೈಟಿ ವೆರೈಟಿ ಮಾಡ್ಕೊಂತಿನ್ರೀ ಆದ್ರೆ ಒನ್ನೊಂದು ಟೈಮ್ ಒನ್ನೊಂದು ಥರ ಮಾಡ್ಕೊಂಡಿರ್ತಿವ್ರೀ ಈಗ ನೈಟ ಎಗ್ ಸಾಂಬರ್ ಮಾಡ್ಬಿಟ್ಟಿರ್ತಿನಲ್ಲಾ ಅದನ್ನ ಊಟ ಮಾಡ್ತೀವಿ ಮತ್ತು ಬೇ ಅದನ್ನು ಕೂಡ ಅದನ್ನ ಎಲ್ಲಾ ಕಡಿ ಎಲ್ಲಾ ಟೈಪು ಇರ್ತೈತ್ರಿ ಒನ್ನೊಂದು ಒನ್ನೊಂದು ಟೈಪ್ ಇರುದಿಲ್ಲ ಎಲ್ಲಾ ಟೈಪು ಇರ್ತೈತ್ರಿ ಒನ್ ಟೈಮ್ ಎಗ್ ಸಾಂಬರ್ ಮಾಡಿದ್ರೆ ಒನ್ ಟೈಮು ಎಗ್ಗ ಬುಡ್ಜಿ ಮಾಡಿರ್ತೀನಿ ಮತ್ತೊಂದು ಟೈಮಿಗಿ ಎಗ್ ಬುಡ್ಜಿ ಮಾಡಿದ್ರೆ ಮತ್ತೊಂದು ಟೈಮ ಎಗ್ ರೈಸ ಎಲ್ಲಾನು ಇಷ್ಟ ರೀ ಒಟ್ಟು ಅತೀ ನಮ್ಮನಿಯವ್ರಿಗೆ ಯಾವ್ದು ಇಷ್ಟ ಅಂದ್ರೆ ಗುರ್ರೆಳ್ ಚಟ್ನಿ ಮೊಸರು ಶೇಂಗ ಚಟ್ನಿ ಇವು ನನಗೆ ಇಷ್ಟ ರೀ ಶೇಂಗಾ ಹೋಳ್ಗಿ ಸ್ವೀಟ್ ನಂಗೆ ಭಾಳ ಸೇರುದಿಲ್ರೀ ಸ್ವೀಟ್ ಒಳಗೆ ನಾವು ಎಲ್ಲಾ ಥರದ ಮುದ್ದೆ ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಆದ್ರೆ ನಮ್ಮಗೆ ಭಾಳ ಇಷ್ಟ ಆಗುದಂದ್ರೆ ಹೋಳ್ಗೆ ಹೋಳ್ಗೆ ಇಷ್ಟ ನಮಗೆ ಆಮೇಲೆ ಅದನ್ನ ಹೋಳ್ಗಿ ಚಲೋನಾ ಮಾಡ್ತೀನಿ ರೀ ನಾನು ಎಲ್ಲ ಥರದ್ದ ಆವತ್ತು ಮತ್ತು ಭಾಳ್ ಇಷ್ಟ ಅಂದರ್ ರೀ ರೊಟ್ಟಿ ಚಪಾತಿ ಇವೆಲ್ಲ ಇಷ್ಟ ರೀ ನಮಗೆ ಇವ್ನೆಲ್ಲ ನೀಟಾಗಿ ಮಾಡ್ತಿವ್ರೀ ನಾವು ನಮ್ಮ ಕಡೆ ನಮ್ಮ ಕಡೆ ಯಾವ್ದು ಇಷ್ಟ ನೋಡಂದ್ರ ನಾನು ಚಿತ್ರದೂ ದುರ್ಗದಲ್ಲಿ ಬಸ್ಸಾರು ಮಾಡ್ತಿದ್ದರು ಆ ಬಸ್ಸಾರು ಭಾಳ ಇಷ್ಟ ನೋಡ್ರಿ ನನಗ ಅದನ್ನ ಕಲಿಬೇಕು ಅಂತ್ಹೇಳಿ ಹೆಂಗೆ ಕಲ್ತ್ನೆಂದರೆ ರೀ ಬಸ್ಸಾರ ಒಬ್ಬಾಕಿ ಅಜ್ಜಿ ಇದ್ಲು ನನಗೆ ಭಾಳ ಹೆಲ್ಪ್ ಮಾಡ್ತಿದ್ಲು ಅಕಿ ಅಕಿ ನನಗೆ ಯಾವಾಗ ಮಾಡಿ ಕಲ್ತೇನೋ ಬಸ್ಸಾರು ಬಸ್ಸಾರು ಅಂತ ಭಾಳ ದಿನ ಮಾಡಕತ್ತಿದ್ದೆ ಅಕಿ ಬಿಡಲೇ ಇಲ್ಲ ನನಗೆ ಅಯ್ಯೋ ಮಾಡಿ ನೀನು ಬಸ್ಸಾರು ಮಾಡಿ ನೀನು ಅಂತ್ಹೇಳಿ ಅಕಿ ಬಸ್ಸಾರು ಮಾಡಿಸಿದ್ಲು ಹೆಂಗೆ ಮಾಡುದ ಅಜ್ಜಿ ಅಂತ ಕೇಳ್ದೆ ಅಕಿ ಒಂಚೂರು ಬೇಳೆ ನೆನೆ ಹಾಕಿ ಆಮೇಲೆ ಬದನೇಕಾಯಿ ಸುಡ್ಬೇಕು ಸುಟ್ಟ ಈ ಕಡೆ ಬ್ಯಾಳಿ ಕಟ್ಟ ಹೊರಗೆ ತಕ್ಕೊಂಡು ಆಮೇಲೆ ಬ್ಯಾಳಿಗಿ ಬರೀ ಕಟ್ಟಿಗೆ ಬದ್ನಿಕಾಯಿ ಹಿಂಗೆ ಹಸಿಮೆನ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಕರ್ಬೇವು ಕೊತ್ತಂಬರಿ ಒಂಚೂರು ಉಪ್ಪು ಎಲ್ಲಾ ಹಾಕಿ ಅದನ್ನ ಅರಿ ಅಂದ್ಲು ಅರದ ಆಮೇಲೆ ಹೆಂಗೆ ಮಾಡಿದ್ನಿ ಅಂದ್ರೆ ಅದನ್ನ ಬದ್ನಿಕಾಯಿ ಸುಟ್ಕೊಂಡಿರ್ತಿವಲ್ಲಾ ಅದನ್ನ ಚಿವ್ಚ್ಬೇಕು ಚಿವ್ಚಿ ಅದನ್ನ ಬಸ್ಸಾರು ಒಳಗೆ ಕುಡಸ್ಕೊಬೇಕು ಈ ಕಟ್ ಒಳಗ ಕಲಸ್ಬಿಡ್ಬೇಕು ಅದನ್ನ ಮುದ್ದಿಗೆ ಹಾಕೊಂಡು ತಿಂದ್ರೆ ನನಗೆ ಭಾಳ ಇಷ್ಟ ಆತು ನೋಡ್ರಿ ಅದ ಅದನ್ನ ಬಿಡ್ಲೇ ಇಲ್ರೀ ನಾನು ಮಾಡೇಬಿಟ್ಟೆ ಅದನ್ನ ಆಮೇಲೆ ಉಡುಪಿ ಸೈಡಿಂದ ನನಗೆ ವೆಜಿಟೇಬಲ್ ಸಾಂಬರ್ ಅಂದ್ರೆ ಕಾಯಿ ರುಬ್ಬಿ ಹಾಕಿ ಮಾಡಿದ್ದ ನನಗೆ ಭಾಳ ಇಷ್ಟ ಅದನ್ನ ನಾನು ಮಾಡುದಾರಿ ವಾರಕ್ಕೆ ಒನ್ಸತೆನ ಬಸ್ಸಾರು ಮಾ ಯಾವ್ದಾರ ಆಯ್ಲಿ ಸಾಂಬರ್ ಸೌತೆಕಾಯಿ ಹಾಕಿಯಾರ ಮಾಡ್ತೀನಿ ಇಲ್ಲ ಏನಾರ ಹಾಕಿ ಒಟ್ಟ ವೆಜಿಟೇಬಲ್ ಸಾರು ಹಾಕಿ ರುಬ್ಬಿ ಹಾಕೊಂಡು ಮಾಡ್ಕೊತೀನಿ ಒಟ್ಟು ಒನ್ಸತ ವಾರಕ್ಕೆ ಒನ್ಸತೆನ ರುಬ್ಬಾಕಿದ್ದ ಸಾರು ನನಗೆ ಭಾಳ ಇಷ್ಟ ರೀ ಬಿಡುದೇ ಇಲ್ರಿ ನಾನು ಅದನ್ನ ಭಾಳ ಅಂದ್ರ ಭಾಳ ಇಷ್ಟ ನೋಡ್ರಿ ನನಗೆ ರುಬ್ಬಾಕಿದ ಸಾರು ಇಷ್ಟ ಆಮೇಲೆ ಅಗ್ದಿ ಭಾಳಂದ್ರ ನನಗೆ ಅತೀ ಪ್ರಿಯವಾದ ಅಡಿಗೆ ನನಗೆ ಅಷ್ಟು ಇಷ್ಟ ಆಗುದಂದ್ರೆ ದೋಸಾ ಪಡ್ಡು ಇಡ್ಲಿ ಇವೆಲ್ಲ ನನ್ನ ಫೇವ್ರೆಟ್ ಆಮೇಲೆ ಹೋಳ್ಗಿ ಶೀಕರ್ಣಿ ಅಂತು ಭಾಳ ಇಷ್ಟ ರೀ ನಂಗೆ ಸಮ್ಮರ್ ಸೀಸನ್ನ್ಯಾಗ ಅದ ಸಮ್ಮರ್ ಸೀಸನ್ನ್ಯಾಗ ಒಂದಿನ ಬಿಟ್ಟು ಒಂದಿನ ಹೋಳ್ಗಿ ಶೀಕರ್ಣಿ ಮಾಡ್ಕೊಂಡು ತಿಂತಿನ್ರೀ ಮಗನಿಗೂ ಇಷ್ಟ ರೀ ಹೋಳ್ಗಿ ಶೀಕರ್ಣಿ ಅದ ಅಂತು ಮಾಡುದ ಮಾಡುದಾ ರೀ ಆ ಕಡೆ ಬಿಜಾಪುರ ಕಡೆ ಶೇಂಗ ಸಾರು ಮಾಡ್ತಾರೆ ರೀ ಬಿಸಿ ಚಪಾತಿ ಶೇಂಗಾ ಸಾರು ಅದು ಭಾಳ ಇಷ್ಟ ರೀ ಆಮೇಲೆ ಜುಣ್ಕಾ ಮಾಡ್ತಾರೆ ರೀ ಅದು ಭಾಳ ಇಷ್ಟ ಅದನ್ನೂ ತಿಂದ್ರ ಜಗ್ಗ ಬಾಯಗಿನ ಹೊಲಸ ಬಿಟ್ಟು ಹೋಗ್ತೈತೆ ನೋಡ್ರಿ ನಮ್ದು ಅಷ್ಟು ಛಲೋ ಆಗಿರ್ತೈತೆ ನೋಡ್ರಿ ಜುಣ್ಕಾ ಕಟ್ಟಗೆ ರೊಟ್ಟಿ ಒಳಗೆ ಆ ಜುಣ್ಕಾ ತಿಂದ್ವಿ ಅಂದರ ರೀ ಅಷ್ಟು ಖುಷಿ ಇರ್ತೈತೆ ನೋಡ್ರಿ ಆ ಕಡೆ ಬಿಜಾಪುರ ಕಡೆ ಹೋಗಿದಿನ್ರೀ ನಾನು ನನಗಲ್ಲಿ ಆ ಜುಣ್ಕಾ ಮಾಡದು ಬರಲಿಲ್ಲ ಒಬ್ರು ಹೇಳ್ಕೊಟ್ರು ರೀ ಅದನ್ನ ಮಾಡ್ಕೊಂಡು ಕಟ್ಟಗೆ ರೊಟ್ಟಿ ಒಳಗೆ ತಿಂದ್ರ ಹೇಳ್ತಿನ್ರೀ ಅಷ್ಟು ಛಲೋ ಆಕೈತೆ ನೋಡ್ರಿ ಕಟ್ಟಗೆ ರೊಟ್ಟಿ ಒಳಗೆ ಭಾಳ್ ಅಂದ್ರೆ ಭಾಳ್ ಛಲೋ ಆಕೈತ್ರಿ ಆ ಕಟ್ಟಗೆ ರೊಟ್ಟಿ ಒಳಗೆ ಒಂದೆರ್ಡು ಉಳ್ಳಾಗಡ್ಡಿ ಸೌತಿಕಾಯಿ ಪೀಸ್ ಇಟ್ಕೊಂಡು ಆ ಜುಣ್ಕಾ ತಿಂದ್ರೆ ಅಷ್ಟು ರುಚಿ ಬರ್ತೈತೆ ನೋಡ್ರಿ ಹ್ಞೂನ್ರೀ ಈ ಕಡೆ ನಮ್ಮ ಹುಬ್ಬಳ್ಳಿ ಕಡೆ ಎಲ್ಲಾನ ನಡಿತೈತ್ರಿ ಯ ಅದ ಇದ ಅಂತ್ಹೇಳಿ ನೋಡದ್ರಿ ಎಷ್ಟು ಇದಾಗತ್ತೆ ಅಷ್ಟು ಮ್ಯಾಗ್ಸಿಮಮ್ ಮಾಡಿರ್ತೀವಿ ಆಮೇಲೆ ಎಲ್ಲಾದೂ ಇಷ್ಟ ಆಗತ್ತ ಒಂದೊಂದು ಊರೊಳಗೆ ಒಂದೊಂದು ಇಷ್ಟನ ರೀ ನಮ್ಮೂರಾಗಿಂದ ಗದಗ ಒಳಗಿಂದ ಅಂದ್ರೆ ರೊಟ್ಟಿ ಚಪಾತಿ ದೋಸೆ ಪಡ್ಡು ಇಡ್ಲಿ ನಮ್ಮ ಗದಗ್ಗಿನ ಸ್ಪೆಷಲ್ಲ ಗಿರ್ಮಿಟ್ಟಿ ಬದ್ನಿಕಾಯಿ ಬಜ್ಜಿ ರೀ ಅದನ್ನೂ ಒಂದಿನ ಬಿಟ್ಟು ಒಂದಿನ ಮಾಡ್ಕೊಳ್ತಾ ತಿಂತೀವಿ ನೋಡ್ರಿ ಇವ ಮನ್ಯಾಗ ಮಾಡಕೆ ಇಷ್ಟ ಆಗಲಿಲ್ಲ ಅಂದ್ರು ರೀ ಹೊರಗರ ತರಿಶ್ಕೊಂಡು ತಿನ್ನುದ ರೀ ಅದನ್ನ ಬಜ್ಜಿ ಗಿರ್ಮಿಟ್ಟಿ ಶೇವ್ ಪುರಿ ಶೇವ್ ಪುರಿ ಮನ್ಯಾಗ ಮಾಡುದು ಪಾನಿಪುರಿ ಮನ್ಯಾಗ ಮಾಡುದು ಅವೆಲ್ಲ ಇಷ್ಟವಾದ ಅಡಿಗಿನ ರೀ ನನಗೆ ಎಲ್ಲವು ಮತ್ತು ಯಾವುದು ಎಲ್ಲಾನು ಇಷ್ಟಪಟ್ಟ ತಿಂತಿವ್ರೀ ಆದರೂ ಇಷ್ಟ ಅಂತ ಹೇಳುವಂಗಿಲ್ಲ ಮಾಡ್ತಿವ್ರೀ ಎಲ್ಲ ಥರ ಮಾಡ್ತೀವಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿನೂ ಭಾಳ ಇಷ್ಟ ರೀ ನನಗೆ ಅಕ್ಕಿ ರೊಟ್ಟಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ರೀ ಸಬ್ಬಸ್ಗಿ ಸೊಪ್ಪು ಹಾಕಿ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ ರುಬ್ಬಿ ಹಾಕಿ ಹಸಿ ಖಾರ ಹಾಕಿ ಮಾಡಿದಾರೆ ರೀ ಅಕ್ಕಿ ಒಳಗ ಅಕ್ಕಿ ಹಿಟ್ನೊಳಗೆ ಕಲ್ಸುದು ರೀ ಭಾಳ ಇಷ್ಟ ನೋಡ್ರಿ ಅದು ನನಗೆ ಅದನ್ನ ನೀಟಾಗಿ ಮಾಡ್ಬಿಟ್ವಂದ್ರೆ ಹೇಳ್ತಿನಲ್ರೀ ಅಷ್ಟು ನನ್ನ ಮಗನಿಗೆ ಅದನ್ನ ಮೊಸರು ಅದ್ಕೊಂಡು ಅದ್ರ ಜೊತಿಗೆ ತಿಂದ್ರೆ ಭಾಳ ಇಷ್ಟ ನೋಡ್ರಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ನನ್ನ ಮಗನಿಗೆ ಅದು ಅಕ್ಕಿ ರೊಟ್ಟಿ ತಾಲಿಪಟ್ ಭಾಳ ಇಷ್ಟ ರೀ ಅವನಿಗೆ ನನಗೂ ಇಷ್ಟ ನನಗೆ ತಾಲಿಪಟ್ಟು ಇಷ್ಟ ನಮ್ಮನಿಯವ್ರಿಗೆ ಇಷ್ಟ ಎಲ್ಲದು ಇಷ್ಟ ರೀ ಎಲ್ಲಾನು ಎಲ್ಲಾ ಥರದ್ದೂ ನಾನ್ ವೆಜ್ಜು ಇಷ್ಟ ಆಗಲ್ಲ ವೆಜ್ ಐಟಮ್ಸ್ ಎಲ್ಲ ಇಷ್ಟ ನಮಗೆ ಡೇಲಿ ವೆಜ್ಜೇ ತಿನ್ನುದ ನಾವು ವೆಜ್ ಒಳಗೆ ವೆರೈಟಿ ವೆರೈಟಿ ವೆಜ್ ಮಾಡ್ಕೊಂಡು ತಿನ್ಬೋದು ಸಬ್ಬಸ್ಗಿ ಬ್ಯಾಳಿ ಮೆಂತ್ಯೆ ಪಲ್ಯೆ ಬ್ಯಾಳಿ ಆಮೇಲೆ ಸೊಪ್ಪಿನ ಪಲ್ಯೆ ಐಟಮ್ಸ್ ಎಲ್ಲ ಇಷ್ಟ ನೋಡ್ರಿ ನನಗೆ ಅವುನ್ನ ಚೆನ್ನಾಗಿ ಮಾಡ್ಕೊಂಡು ತಿಂತಿನ್ರೀ ನಾನು ಭಾಳ ಇಷ್ಟ ರೀ ನನಗೆ ಕಿರಿಕ್ಸಾಲಿ ಸೊಪ್ಪ ಮೆಂತ್ಯೆ ಸೊಪ್ಪ ಸಬ್ಬಸ್ಗಿ ಸೊಪ್ಪ ಅವೆಲ್ಲ ನೋಡ್ರಿ ನೀಟಾಗಿ ಮಾಡ್ಕೊಂಡು ತಿಂದು ರೊಟ್ಟಿ ಒಳಗೆ ಭಾಳ ಇಷ್ಟ ರೀ ಅವೆಲ್ಲಾರ್ಗೂ ನಮ್ಮನೆ ಒಳಗೆ ಎಲ್ಲಾರಿಗು ಇಷ್ಟ ರೀ ಅವ್ ನನಗು ತುಂಬ ಅತಿ ಪ್ರಿಯವಾದದ್ದು ಅಂದ್ರೆ ನನಗೆ ಫಿಜ್ಜಾ ಪಾನಿಪುರಿ ಶೇವ್ಪುರಿ ಗೋಬಿ ನಂಗೆ ಸ್ವಲ್ಪ ಜಂಕ್ ಫುಡ್ಡು ಇಷ್ಟ ಜಂಕ್ ಫುಡ್ ಇಷ್ಟ ಅಂತ ನಾನು ಡೇಲಿ ಅದನ್ನ ತಿನ್ನಲ್ಲ ಬಟ್ ಟ್ವೈಸ್ ವೀಕ್ಲಿ ಟ್ವೈಸ್ ನಾನು ಜಂಕ್ ಫುಡ್ ತಿಂತೀನಿ ಮಗನಿಗು ಬೇಕು ನನಗೂ ಬೇಕು ಹಸ್ಬೆಂಡಿಗು ಬೇಕು ತಿಂತೀನಿ ಒಟ್ಟು ತಿನ್ನೋದಾದರೆ ಯಾವ ಥರ ಆದರು ತಿನ್ಬೋದು ಎಲ್ಲಾನು ಇಷ್ಟ ಅಡಿಗೆ ಒಳಗೆ ನನಗೆ ಇಂಟ್ರಸ್ಟು ಆಮೇಲೆ ವೆರೈಟಿ ಆಫ್ ಬಾತ್ಗಳಂತು ನಾನು ಮಾಡೇ ಮಾಡ್ತೀನಿ ಡೇಲಿ ಬಾಕ್ಸಿಗೆ ಮಗನಿಗೆ ಒನ್ ಟೈಪ್ ಅಲ್ದ ಒನ್ ಟೈಪ್ ರೈಸ್ ಬಾತ್ ಇರ್ಲೇಬೇಕು ಅನ್ನ ಸಾಂಬರ್ ಇಷ್ಟ ನಮಗೆ ರೈಸ ವೆಜ್ಜು ವೆಜ್ ಐಟಮ್ಸ್ ಅಂತು ಎಲ್ಲ ಇಷ್ಟ ನಮ್ಗೆ ಅದ್ನೆಲ್ಲ ಮಾಡ್ತೀವಿ ಭಾಳ ಇಷ್ಟ ನಮಗೆಲ್ಲಾರ್ಗು ಇಷ್ಟ ಎಲ್ಲಾ ರೀತಿಯಿಂದನು ಓಕೆ ನಡೀತದೆ ಮತ್ತಾ

ನಮ್ಮನಿಯವ್ರದು ಸ್ವಲ್ಪ ಅವ್ರಿಗೆ ಅತೀ ಪ್ರಿಯವಾದಂದ್ರ ಚಪಾತಿ ಆಮ್ಲೆಟ್ ಅದು ಒಂದು ಅಷ್ಟೇ ನಾನ್ ವೆಜ್ ಮಾಡಲ್ಲ ನಮ್ಮನಿಯಲ್ಲಿ ನಾವು ವೆಜ್ಜೇ ಆಮ್ಲೆಟ್ ಒಂದೇ ಅಷ್ಟೇ ಎಗ್ ಒಂದೇ ಮಾಡ್ತೀವಿ ಅದು ಒಂದು ಅಷ್ಟೇ ತಿಂತಾನೆ ಮಗನು ನಡೀತದೆ ಯಾವುದಕ್ಕಾದರು ನಡೀತದ ನಮ್ಮ ಅತ್ತಿಯವ್ರಿಗ ರೊಟ್ಟಿ ಬೇಕು ಡೈಲಿ ಅವ್ರಿಗೆ ರೊಟ್ಟಿ ಮಾಡ್ತೀನಿ ಡೈಲಿ ನೈಟಿಗಂತು ಚಪಾತಿ ಬೇಕು ಎಲ್ಲರಿಗು ಚಪಾತಿನೇ ತಿಂತೀವಿ ನೈಟ ಎಲ್ಲರಿಗು ಇಷ್ಟ ಚಪಾತಿ ನೈಟ ನಡೀತದ ಮತ್ತು ಏನಿಲ್ಲ ನೋಡ್ರಿ ಅಷ್ಟ ಮಾಡ್ಬೋದು ಏನಿಲ್ಲ ಅಂಥಾ ಪರಿ ನಂಗೆ ಅಡಿಗೆ ಮಾಡಕ್ಕೆ ಮೊದಲೇ ಇಷ್ಟ ಅಲ್ಲಾ ಹಾಗಾಗಿ ನಾನು ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದ್ಬಿಡ್ತೀನಿ ಇವತ್ತು ನಾನು ಒಂದು ವೇ ಒಂದು ರೆಸಿಪಿ ನಂಗೆ ಯಾವ್ದರ ನೋಡಿದ್ನಿ ಅಂದ್ರೆ ನಾನು ಅದನ್ನ ಬಿಡುದೇ ಇಲ್ಲ ಬಂದು ನಾನು ಮಾಡುದ ಮನ್ಯಾಗ ಅದನ್ನ ಬಿಡಂಗೇ ಇಲ್ಲ ನಾನು ಅದನ್ನು ಕಂಟ್ರೋಲ್ ಮಾಡುದೇ ಇಲ್ಲ ನಾನ ಅಯ್ಯೋ ಅದು ಹೆಂಗಾರ ಇರಲಿ ಏನಾರ ಇರಲಿ ನಾನ್ ವೆಜ್ ಬಿಟ್ಟು ವೆಜ್ ಎಲ್ಲಾ ಮಾಡ್ತೀನಿ ನೋಡಿ ನಾನು ನನಗೆ ಭಾಳ ಇಷ್ಟ ವೆಜ್ ಮಾಡಲಿಕ್ಕೆ ಅದು ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ನಡಿತೈತಿ ವೆಜ್ಜು ನಾನ್ ವೆಜ್ಜು ನಾನ್ ವೆಜ್ ಇಷ್ಟ ಆಗಲ್ಲ ನೋಡವ್ವ ನಂಗೆ ವೆಜ್ ಅಷ್ಟೇ ಇಷ್ಟ ಮಾಡ್ತೀವಿ ವೆಜ್ ವೆಜ್ ರಗಡ್ ಮಾಡ್ತೀವಿ ಅದೇನು ದಿನ ಮೂರು ರೆಸಿಪಿ ಹೊಸ ಹೊಸಾವು ಮಾಡ್ಬೇಕಲ್ಲಾ ದಿನ್ನ ಇಷ್ಟನಾ ಎಲ್ಲಾ ಇಷ್ಟ ಇದ್ದಿದ್ದೇ ಮಾಡ್ಬೇಕು ನಂದು ಅಷ್ಟ ಇಷ್ಟ ಅಲ್ಲ ಮಗನಿಗೇನಿಷ್ಟ ಅಂತ ನೋಡ್ಬೇಕು ಹಸ್ಬೆಂಡಿಗೆ ಇಷ್ಟ ಅಂತ ನೋಡ್ಬೇಕು ನಂದೇನಿಷ್ಟ ಅತ್ತಿಯರಿಗೆ ಇಷ್ಟ ಅಂತ ಎಲ್ಲಾ ನೋಡಿ ನೋಡಿ ಮಾಡುದ ನೋಡವ್ವ ಮತ್ತು ಏನಿಲ್ಲ ನೋಡಿ ಆತು ನೋಡಿ ಎಲ್ಲಾ ಮುಗದೈತಿ ಏನು ಮತ್ತು ವೆಜ್ ಐಟಮ್ಸ್ ಎಲ್ಲಾ ಇಷ್ಟ ನೋಡವ್ವ ನನಗೆ ಆಯ್ತು ಹ್ಞೂ ಇಡ್ಲಾ ಹಂಗಂದ್ರೆ ಏನಿಲ್ಲ ಬಿಡ್ಲೆಪ್ಪಾ ಅಡಿಗೆ ಮಾಡಕತ್ತಿದ್ದೆ ನೋಡು ನೀನು ಹ್ಞೂ ಮಾಡ್ಬೇಕಾ ಆಯ್ತು ಓಕೆ